ಹಿಂದಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನೀರು ಅಂತಕ್ಕಂಥದ್ದು ತುಂಬ ಅತ್ಯಮೂಲ್ಯವಾಗಿರತಕ್ಕಂಥ ವಸ್ತು ಅಂತ ಹೇಳ್ಬೋದು ಈಗೂ ಕೂಡ ಆದರೆ ಅವಾಗ ನೀರಿನ ಅಭಾವ ಭಾಳ ಇತ್ತು ನಾವು ತುಂಬ ದೂರದ ನಾಲ್ಕು ಐದು ಮೈಲಿಗಳ ದೂರದವರೆಗೆ ಹೋಗಿ ನೀರನ್ನು ತೆಗೆದುಕೊಂಡು ಬರ್ತಾ ಇದ್ವಿ ಅಲ್ಲಿ ಒಂದು ಬಾವಿ ಆ ಬಾವಿಗೆ ದೊಡ್ಡ ಸೇದುವ ಹಗ್ಗವನ್ನು ಹಾಕಿ ಆ ನೀರನ್ನು ಚಿಕ್ಕ ಚಿಕ್ಕ ಬಿಂದಿಗೆಗಳಲ್ಲಿ ಸೇದಿಬಿಟ್ಟು ತೊಗೊಂಡು ಬರ್ತಾ ಇದ್ವಿ ಎಷ್ಟು ಕಷ್ಟ ಇತ್ತು ಅಂತಂದರೆ ಅದನ್ನು ತೊಗೊಂಡ್ಬರೋದಕ್ಕೆ ನಾಲ್ಕೈದು ಕಿಲೋಮೀಟ್ರ್ ನಡ್ಕೊಂಡು ಬಂದು ತೊಗೊಂಬರೋದು ತುಂಬ ಕಷ್ಟವಾಗಿತ್ತು ತೊಗೊಂಡ್ಬಂದಂಥ ನೀರನ್ನು ಮಿತ ಹಿತಮಿತವಾಗಿ ಬಳಸ್ಕೊಳ್ತ ಹೋಗ್ತಾ ಇದ್ವಿ

ನಾವು ಚಿಕ್ಕವರಿದ್ದಾಗೇನೋ ಬಾವಿಯಿಂದ ನೀರನ್ನು ಹಗ್ಗದಲ್ಲಿ ಸೇದಿಬಿಟ್ಟು ತೊಗೊಂಡ್ಬರ್ತಾ ಇದ್ವಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಒಂದು ಸ್ವಿಚ್ ಹಾಕಿದರೆ ವಿದ್ಯುತ್ನ ಸಹಾಯದಿಂದ ಮೋಟರ್ ಚಲಾ ಚಲಿಸಿ ಈಗ ಏನಾಗಿದೆ ನೀರು ಆಟೋಮೆಟಿಕ್ಕಾಗಿ ಸಂಪ್ಗೆ ಬರುತ್ತೆ ಬಂದಾಗ ನಾವು ಏನು ಮಾಡ್ತೇವೆ ನಲ್ಲಿಗಳ ಮೂಲಕ ನಾವು ನೀರನ್ನು ಬಳಸಿಕೊಳ್ತಾ ಇದ್ದೀವಿ ಅಂದರೆ ಇಂದಿನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ಬಳಸಿದಷ್ಟು ಕಷ್ಟ ಈಗಿಲ್ಲ ಈಗ ತುಂಬ ಸುಲಭವಾಗಿ ಮಾಡ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ಅದು ಅದಕ್ಕೂ ಹೆಚ್ಚಾಗಿ ಏತ ಅಂತ ಹೇಳಿ ಇತ್ತು ಅದನ್ನು ಏತದಿಂದ ನೀರನ್ನು ತೊಗೊಂಡ್ಬಿಟ್ಟು ಮತ್ತು ನಾವು ಬಿಂದಿಗೆಗಳಲ್ಲಿ ಕಡಾಯಿಗಳಲ್ಲಿ ಹಾಕಿಕೊಂಡು ಮತ್ತು ಅದನ್ನು ಮನೆಗಳಿಗೆ ತರಬೇಕಾಗಿತ್ತು ಅಷ್ಟೊಂದು ಕಷ್ಟದ ಒಂದು ವ್ಯವಸ್ಥೆ ಇತ್ತು ನಾವುಗಳೆಲ್ಲರೂ ಸಮೇತ ಇರತಕ್ಕಂತಹ ಮನೆಯಲ್ಲಿ ಎಲ್ಲ ಸದಸ್ಯರು ಹೋಗಿ ನೀರನ್ನು ಆ ಬಾವಿಯಿಂದ ಹಗ್ಗಕ್ಕೆ ಅದು ಬಿಂದಿಗೆಗೆ ಹಗ್ಗ ಹಾಕಿ ಬಾವಿಯಲ್ಲಿ ಇಳಿಸಿ ಆ ಒಂದು ನೀರನ್ನು ಮೇಲಕ್ಕೆ ಎತ್ತಿ ನಾಲ್ಕೈದು ಜನ ಶ್ರಮವಹಿಸಿ ಆ ಬಿಂದಿಗೇನ ಮೇಲಕ್ಕೆ ತೊಗೊಂಡು ಒಬ್ಬೊಬ್ಬರೆ ಒಂದೊಂದು ಬಿಂದಿಗೆಯನ್ನು ಹೊತ್ತುಕೊಂಡು ತಲೆಯ ಮೇಲೊಂದು ಸೊಂಟದ ಮೇಲೊಂದು ತೊಗೊಂಡು ಬಂದು ನೀರನ್ನು ಬಳಕೆ ಮಾಡ್ತಾ ಇದ್ವಿ ಇಂತಹ ಒಂದು ಕಷ್ಟದ ಒಂದು ಸ್ಥಿತಿಯಲ್ಲಿ ನೀರನ್ನು ತೊಗೊಂಡ್ಬರ್ತಾ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಅನ್ವೇಷಣೆಗಳ ಮೂಲಕ ನೀರನ್ನು ತುಂಬ ಸುಲಭವಾಗಿ ಮೇಲಕ್ಕೆ ತರುವಂಥದ್ದು ಮನೆಯೊಳಗೆ ವರ್ಗಾಯಿಸಿ ವರ್ಗಾವಣೆ ಮಾಡಿಕೊಳ್ತಕ್ಕಂಥ ವಿಧಾನ ಅಂತಕ್ಕಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ ನೀರು ಈಗ ಸಹಜವಾಗಿ ಮೋಟಾರುಗಳ ಮೂಲಕ ಮನೆಗಳಿಗೆ ತಲುಪ್ತಾ ಇದೆ ನಾವೆಲ್ಲರೂ ನೀರನ್ನು ಬಳಸ್ತಾ ಇದ್ದೇವೆ ಅದರಲ್ಲಿ ಈ ವಿಜ್ಞಾನ ಅಂತಕ್ಕಂಥದ್ದು ಮುಂದುವರಿತಾ ಮುಂದುವರಿತಾ ಈಗ ನೀರಿನ ಬಗ್ಗೆ ಆಗಿರ್ಬಹುದು ಬೇರೆ ಯಾವುದೇ ಒಂದು ವಿಚಾರಕ್ಕೆ ಆಗಿರ್ಬೋದು ಹಲವಾರು ಅನ್ವೇಷಣೆಗಳನ್ನು ಮಾಡ್ತಾ ಮಾಡ್ತಾ ಹಲವಾರು ಪ್ರಯೋಗಗಳನ್ನು ಮಾಡ್ತಾ ಹಲವಾರು ಹೊಸ ಹೊಸ ವಿಧಾನಗಳನ್ನು ಬಳಕೆ ಮಾಡೋದ್ರ ಮೂಲಕ ನೀರನ್ನು ಆಗಿರ್ಬೋದು ಗಾಳಿಯನ್ನು ಆಗಿರ್ಬೋದು ನಾವು ಈಗ ತುಂಬ ಸುಲಭವಾಗಿ ಸರಳವಾಗಿ ಬಳಕೆ ಮಾಡಿಕೊಳ್ತಾ ಇದ್ದೇವೆ ಅದರಲ್ಲೂ ನೀರು ಅಂತಕ್ಕಂಥದ್ದು ಮನುಷ್ಯನಿಗೆ ತುಂಬ ಅಮೂಲ್ಯವಾಗಿರತಕ್ಕಂಥ ವಸ್ತು ಮನುಷ್ಯ ಬದುಕಬೇಕು ಅಂದರೆ ನೀರು ಬೇಕೇ ಬೇಕು ಹಾಗಾಗಿ ಹಿಂದಿನ ಕಾಲದಲ್ಲಿ ನಾವು ಔಷಧಿಯ ರೂಪದಲ್ಲಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಬಳಸಿ ಜೀವನ ಮಾಡ್ತಾ ಇದ್ವಿ ಈಗ ಹಾಗಿಲ್ಲ ಒಬ್ಬೊಬ್ಬರು ಬೇಕಾದರೆ ಎಷ್ಟ್ ಬೇಕಾದರೂ ನೀರನ್ನು ಬಳಸ್ತಾ ಇದ್ದೀವಿ ಅದಕ್ಕೆ ಕಾರಣ ಏನು ವಿಜ್ಞಾನ ಮುಂದುವರೆದಂತೆಲ್ಲ ವಿದ್ಯುತ್ತನ್ನು ಮೋಟಾರನ್ನು ಕಂಡು ಹಿಡ್ದಿದ್ದಾರೆ ವಿದ್ಯುತ್ತನ್ನು ಕಂಡು ಹಿಡ್ದಿದ್ದಾರೆ ಇದರ ಮೂಲಕ ಏನಾಗುತ್ತೆ ವಿದ್ಯುತ್ತು ಮತ್ತು ಮೋಟಾರನ್ನು ಬಳಸಿಬಿಟ್ಟು ಸುಲಭವಾಗಿ ನಾವು ನಮ್ಮ ನಮ್ಮ ನಮ್ಮ ಮನೆಗಳಿಗೆ ನೀರನ್ನು ತಂದುಕೊಳ್ತಾ ಇದ್ದೀವಿ ನೀರನ್ನು ಯಥೇಚ್ಛವಾಗಿ ನಾವು ಬಳಕೆ ಮಾಡಿಕೊಳ್ತಾ ಇದ್ದೇವೆ ಹಾಗಾಗಿ ಈಗಿನ ಒಂದು ಇತ್ತೀಚಿನ ದಿನಗಳಲ್ಲಿ ನೀರನ್ನು ತುಂಬ ಸುಲಭವಾಗಿ ನಾವು ಬಳಕೆ ಮಾಡಿಕೊಳ್ತಾ ಇದ್ದೀವಿ ಅಂತ ಹೇಳ್ಬಹುದು ಓಕೆ ಧನ್ಯವಾದಗಳು